ವಾತಾವರಣದಲ್ಲಿ ಯಾವಾಗ ಹೆಂಗೆ ಚೇಂಜಾಗುತ್ತೋ ಗೊತ್ತಿಲ್ಲ ಕೆಲವೊಂದು ಸಂದರ್ಭದಲ್ಲಿ ವಾತಾವರಣದಲ್ಲಿ ಕೂಲಾಗಿದ್ದು ಕೆಲವೊಂದು ಸಂದರ್ಭಗಳಲ್ಲಿ ವಾತಾವರಣದಲ್ಲಿ ಅತಿ ಹೆಚ್ಚು ತಾಪಮಾನ ಉಂಟಾಗುತ್ತದೆ ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಮಳೆ ಬರುವ ಸಹಜ ಸಂದರ್ಭಗಳು ಜಾಸ್ತಿ ಕಾಣ್ಬಹುದು ಆದರಿಂದ ವಾತಾವರ್ಣದಲ್ಲಿ ಅತಿ ಹೆಚ್ಚು ಏರುಪೇರುಗಳು ಬೇಗ ಮಾಡಲಾಗುತ್ತದೆ ವಾತಾವರ್ಣದಲ್ಲಿ ಈ ತಾಪಮಾನ ಹೆಚ್ಚಾಗುವುದು ಇಲ್ಲ ತಾಪಮಾನ ಕಡಿಮೆಯಾಗುವುದು ಅತಿ ಹೆಚ್ಚು ಕಾಣಬಹುದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ವಾತಾವರಣ ತಂಪಾಗಿರುತ್ತೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬಿದ್ದು ಅಲ್ಲಿರ್ತಕ್ಕಂತಹ ಮೊನ್ ನೀರಿನಾಂಶವನ್ನು ಸೆಳೆದುಕೊಂಡು ಅತಿ ಹೆಚ್ಚು ಬಿಸಿಲಿನಿಂದ ಕೂಡಿರ್ತದೆ ಮಳೆಗಾಲದಲ್ಲಿ ಮಳೆ ಬಂದಂಗೆ ಇರ್ತದೆ ಆದರೆ ಮಳೆ ಬರಲ್ಲ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಚಳಿ ಆಗುತ್ತೋ ಗೊತ್ತಿಲ್ಲದೇ ಎಲ್ಲ ನಮಗೆ ತಿಳಿದಿರ ವಾತಾವರಣದಲ್ಲಿ ಬದಲಾವಣೆಗಳು ಆಗ್ತಾಯಿರ್ತದೆ ಆ ರೀತಿ ಬದ್ಲಾವಣೆ ಆಗಕ್ಕೆ ಕಾರ್ಣ ಓಝೋನ್ ಸಮುದ್ರಗಳು ಹರಿಯುತ್ತಿರಬೇಕಾದ್ರೆ ತುಂಬ ಸುಂದರವಾಗಿ ಕಾಣುತ್ತವೆ ಆಗೆ ಅತಿ ಹೆಚ್ಚು ನೀರನ್ನು ಒಂದೇ ಬಾರಿ ನಾವು ನೋಡೋದರಿಂದ ನಮಗೆ ಎಷ್ಟು ಸಂತೋಷಕರವಾಗಿರುತ್ತದೋ ಎಲ್ಲಾ ರೀತಿಯ ಸೌಕರ್ಯಗಳನ್ನು ನಾವು ನಮ್ಮ ಭೂಮಿಯ ಮೇಲೆ ಕಾಣಲು ಮಾತ್ರ ಸಾಧ್ಯ ಆದರೆ ಈ ವಾತಾವರ್ಣದಲ್ಲಿ ಆಗುವಂತಹ ಬದ್ಲಾವಣೆಗಳು ನಮಗೆ ಕಡಿಮೆ ರೀತಿಯ ಅನುಭವ ಕೊಡುತ್ತದೆ ಆದರೆ ಹೆಚ್ಚು ನಾವು ಕಲಿಯೋದನ್ನು ತಿಳಿಸುತ್ತದೆ